ಹಲೋ ಹೇಳಿ ನಮಸ್ತೆ ಹೇಳಿ ಯಾರು ಮಾತಾಡ್ತಿರೋದು ಓಕೆ ಓಕೆ ಚರಣಾ ಓಕೆ ಓಕೆ ಹೇಳಿ ಏನಾಗಬೇಕಾಗಿತ್ತು ಹಾಂ ಮೊನ್ನೆ ಪೇರೆಂಟ್ಸ್ ಮೀಟಿಂಗಿತ್ತಲ್ಲ ಬಂದೇ ಇಲ್ವಲ್ಲ ನೀವು ಯಾಕೆ ತಾಯಿಯವರು ನಮ್ಮನ್ನು ಭೇಟಿಯೇ ಮಾಡಿಲ್ವಲ್ಲ ಅಲ್ಲ ಸರ್ ಪರಿಚಯ ಇದೆಯೋ ಇಲ್ಲವೋ ಭೇಟಿ ಮಾಡಿ ಹೋಗ್ಬೇಕಲ್ವ ಅದೇ ಅಲ್ಲವಾ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆಯೋದು

ಹಾಂ ಸರಿ ಸರಿ ಫೋನ್ ಮಾಡಿದ್ದೇನು ಐದು ದಿವಸ ತುಂಬ ಆಯಿತು ಸರ್ ಐದು ದಿವಸ ಎಲ್ಲ ಕೊಡಕ್ಕಾಗೋದಿಲ್ಲ ಏನು ಗೊತ್ತಾ ಸರ್ ನಮ್ಮದು ಮ್ಯಾನೇಜ್ಮೆಂಟಿನ ರೂಲ್ಸು ನಿಮಗೆ ಹೇಳ್ತೀನಿ ನೋಡಿ ಮಕ್ಕಳಿಗೆ ಐದೈದು ದಿನ ಲೀವ್ ನಾವು ಕೊಡದಿಕ್ಕೆ ಆಗೋದಿಲ್ಲ ಏಕೆ ಅಂತಂದರೆ ಒಂದಿನ ರಜೆ ಹಾಕಿಬಿಟ್ರೆ ಮತ್ತೆ ಕ್ಲಾಸಿಗೆ ಬಂದಾಗ ಅವರು ತರಗತಿಯಲ್ಲಿ ಸರಿಯಾಗಿ ಪಾಠ ಕೇಳದಲೆ ಇರೋಕ್ಕಾಗುತ್ತೆ ಸೊ ಹಾಗಾಗಿ ಏನು ಹೇಳ್ತೀವಿ ಅಂತಂದರೆ ನಾವು ವಿದ್ಯಾರ್ಥಿಗಳಿಗೆ ಕೊಡೋದೇ ಇಲ್ಲ ಲೀವ್ ನಿಮ್ಮ ಮಗ ಅಂಥ ಕೆಲಸ ಮಾಡೋಲ್ಲ ರೀ ಅವ್ನು ಭಾಳ ತರಲೆ ಇದ್ದುಬಿಟ್ಟಿದ್ದಾನೆ ಕ್ಲಾಸ ಬಂಕ್ ಹಾಕಿ ಹೊರಗಡೆ ಹೋಗ್ತಾನೆ ಸುತ್ತು ಹೊಡ್ಯೋಕ್ಕೆ ನಾನೂ ಮೂರ್ನಾಲ್ಕು ಸಲ ಸರ್ ಹತ್ತಿರ ಹೇಳಿ ಕಳಿಸೀನಿ ಪ್ರಿನ್ಸಿಪಲ್ ಹತ್ರ ರೂಮ್ಗೂ ಹೋಗ್ಬಂದಿದ್ದಾನೆ ಪ್ರಿನ್ಸಿಪಲ್ ಚೇಂಬರ್ಗೆ ಸರ್ ಇಲ್ಲ ಸರ್ ಐದು ದಿನ ಅಂತೂ ಜಾಸ್ತಿ ಆಯಿತು ಲೀವ್ ಕೊಡೋಕ್ಕೇ ಆಗೋದಿಲ್ಲ ಮ್ಯಾಕ್ಸಿಮಮ್ ಟೂ ಡೇಸ್ ಕೊಡ್ಬೋದು ಟೂ ಡೇಸೂ ಹೆಚ್ಚಿಗೆ ಆಗುತ್ತೆ ಒನ್ ಡೇ ಆದರೆ ಕೊಡ್ಬೋದು ನೋಡಿ ಸರ್ ಅಷ್ಟೆ ತಿರುಪತಿಗೆ ಹೋಗಿಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ ಸರ್ ನೀವು ಫ್ಯಾಮಿಲಿ ಎಲ್ಲ ಹೋಗ್ಬನ್ನಿ ಹ್ಞೂ ನೋಡ್ತೀನಿ ಮ್ಯಾನೇಜ್ಮೆಂಟಲ್ಲಿ ನಾವು ಕೇಳ್ತೀವಿ ಒಂದು ಸಲ ಹೇಗೆ ಅಂತ ಬೇಕೇ ಬೇಕಾಗುತ್ತೆ ಅಂದರೆ ನೀವು ನಮ್ಮ ಕಾಲೇಜಿಗೆ ಸೇರಿಸ್ಲೇಬಾರ್ದಾಗಿತ್ತು ಹಾಗೆಲ್ಲ ಹೇಳಕ್ ಬರೋಲ್ಲ ನೀವು ಪೇರೆಂಟ್ ಆಗಿ ಈ ಥರ ಮಾತಾಡಬಾರ್ದು ಸರಿ ಆಯಿತು ಇಮೇಲಲ್ಲಿ ಡಾಕ್ಯುಮೆಂಟ್ರಿ ಆಗಿ ಕಳಿಸಿ ಟೈಪ್ ಮಾಡಿ ನಾವು ಅಪ್ರೂವಲ್ ಮಾಡಿ ಕಳ್ಸಿ ಯಾವಾಗ್ಲಾದರೂ ಸರಿ ನೀವು ಯಾವಾಗ ಹೋಗ್ತಿರೊ ಅವಾಗ ಕಳಿಸಿ

ಬೇಡ ಬೇಡ ಬಿಡಿ